ನಾನು ಸಾರಿಗೆ ಮಾಡುವಾಗ ಬಳಸತಕ್ಕಂಥ ಒಂದು ವಸ್ತು ಸಾರಿಗೆಯ ಒಂದು ಸಾಧನ ಅಂತಂದರೆ ಅದು ನನ್ನ ಬೈಕ್ ಆಗಿರ್ಬೋದು ನನ್ನ ಬೈಕ್ ಅಂತ ಯಾಕೆ ಅಂದೆ ಅಂದರೆ ಈಗ ನಾನು ಎಲ್ಲಿಗೋ ಒಂದು ಪ್ರಯಾಣ ಮಾಡ್ತಾ ಇದ್ದೇನೆ ಎಲ್ಲಿಗೋ ಒಂದು ನನಗೆ ಹೋಗ್ಲಿಕ್ಕೆ ಆಗ ಆಗಬೇಕು ಅಂತ ಒಂದು ಕ್ಷಣ ಬಂತು ಅಂದರೆ ನಾನು ಆ ಸ್ಥಳಕ್ಕೆ ಹೋಗ್ಬೇಕಂತಂದರೆ ನನ್ನಲ್ಲಿ ಇರುವಂಥ ಸಮಯ ಕೂಡ ಕಡಿಮೆ ಆಗಿರುತ್ತದೆ ನನ್ನಲ್ಲಿರುವಂಥ ಒಂದು ಎನರ್ಜಿ ಕೂಡ ಕಡಿಮೆ ಆಗಿರುತ್ತೆ ಅದೇ ರಿ ಅದರಿಂದಾಗಿ ನನ್ನ ಒಂದು ಸಾಧನ ಪ್ರಯಾ ಪ್ರಯಾಣದಲ್ಲಿ ಬಳಸುವಂಥ ಒಂದು ಸ್ಥಾ ಸಾಧನ ಒಂದು ಬೈಕ್ ಆದರೆ ನನ್ನ ಜೊತೆಯಲ್ಲೇ ಇರುತ್ತದೆ ಯಾವಾಗಲೂ ಕೂಡ ಅದನ್ನು ನಾವು ತುಂಬ ದೂರಕ್ಕೆ ದೂರಕ್ಕೆ ತೆಗೆದುಕೊಂಡು ಹೋಗ್ಲೆಬಹುದು ಅದು ಅದಾದ ಮೇಲೆ ಮತ್ತೆ ನಾವು ಟ್ರಾವಲ್ ನನಗೊಂದು ಬೈಕ್ನಲ್ಲಿ ಹೋಗ್ಬೇಕಾದಾಗ ನಾನು ತುಂಬ ಒಂದು ಎಲ್ಲವನ್ನು ಪರಿಸರವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಯಾಕಂತಂದರೆ ನನ್ನದೇ ಆದಂಥ ಒಂದು ಸ್ವಂತವಾದಂಥ ಬೈಕ್ ಇರೋದ್ರಿಂದ ನಾನು ಎಲ್ಲಿಯೇ ಹೋದರೂ ಕೂಡ ನಾನು ಯಾವುದೇ ಒಂದು ಸ್ಥಳಗಳಿಗೆ ಭೇಟಿ ನೀಡಲೇಬೇಕು ಅಂತ ಅಂದ ಮೇಲೆ ನಾನು ಒಂದು ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಕೂಡ ನನ್ನಲ್ಲಿ ಒಂದು ಉತ್ಸಾಹಭರಿತ ಒಂದು ಎನರ್ಜಿ ಕೂಡ ನನ್ನ ಬೈಕ್ ಮೇಲೆ ಹಾಕಿಕೊಂಡು ನಾನು ಹೋಗ್ತೇನೆ ತೆರಳುತ್ತೇನೆ ಅಲ್ಲಿ ಹೋದ್ಮ ಅಲ್ಲಿ ಹೋದಾಗ ಒಂದು ಘಟನೆ ನನಗೆ ತುಂಬಾ ನೆನ್ಪಾಗೋದು ಅಂತಂದರೆ ತುಂಬ ಹೋಗ್ತ ಹೋಗ್ತ ಹೋಗ್ತ ನಾನು ಉತ್ಸಾಹದಲ್ಲೇ ನನ್ನ ಎನರ್ಜಿಯಲ್ಲೆ ನಾನು ಕಾಲವನ್ನು ಕಳ್ದು ಬಿಡ್ತೇನೆ ಯಾಕಂತಂದರೆ ನನಗೆ ಒಂದು ಒಂದು ಉತ್ಸಾಹಭರಿತವಾದಂಥ ಮನಸ್ಥಿತಿ ತುಂಬಿರುತ್ತದೆ ಅದೇ ರೀತಿಯಾಗಿ ಮುಂದೆ ಹೋಗ್ತ ಹೋಗ್ತ ನನಗೆ ಸಾಧನ ಪ್ರಯಾಣದ ಒಂದು ಸಾಧನ ಬೈಕಾಗಿರೋದರಿಂದ ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು ಅದರಿಂದಾಗಿ ಅದನ್ನು ಹಾಕಿಸ್ಲು ನಾನು ಮರ್ತು ಬಿಡ್ತೇನೆ ಎಲ್ಲೋ ಒಂದು ಜಾಗಕ್ಕೆ ಹೋದಾಗ ಅದು ಎಲ್ಲ ಖಾಲಿಯಾಗಿ ನಿಂತು ಬಿಡುತ್ತದೆ ಬೈಕು ಆಗ ನಾನು ಒಂದು ಘಟನೆ ಏನಂತಂದರೆ ಆ ಸ್ಥಳದಲ್ಲಿ ಯಾವುದೇ ಒಂದು ಕೂಡ ಒಂದು ಪೆಟ್ರೋಲ್ ಅದು ಸಿಗುವಂಥ ಸ್ಥಳಗಳು ಅಂಗಡಿಗಳು ಸಿಗುವುದಿಲ್ಲ ಆದಾಗ ಒಬ್ಬ ವ್ಯಕ್ತಿ ನನಗೆ ಬಂದುಬಿಟ್ಟು

ಸಹಾಯ ಮಾಡುವುದರ ಮೂಲಕ ಪೆಟ್ರೋಲನ್ನು ನನಗೆ ನೀಡಿ ಎಲ್ಲಿ ಪೆಟ್ರೋಲ್ ಸಿಗುತ್ತದೆಯೋ ಆ ಅಂಗಡಿ ತನಕ ನನಗೆ ನನ್ನ ಜೊತೆಯಲ್ಲಿಯೇ ಇದ್ದು ಅವನು ನನಗೆ ಸಹಾಯ ಮಾಡಿರುವುದು ನನಗೆ ನೆನಪಾಗುತ್ತದೆ ಅದೇ ರೀತಿಯಾಗಿ ಒಂದು ಆ ಒಂದು ಘಟನೆಯಿಂದ ನಾನು ನಮಗೂ ಕೂಡ ಸಹಾಯ ಮಾಡುವಂಥ ವ್ಯಕ್ತಿಗಳು ಇದ್ದೇ ಇರ್ತಾರೆ ನಾವು ಯಾರಿಗೆ ಸಹಾಯವನ್ನು ಬಯಸ್ತೇವೆ ನಮಗೂ ಕೂಡ ಸಹಾಯ ಆಗೇ ಆಗುತ್ತದೆ ಅನ್ನುವುದು ಕೂಡ ನಮಗೆ ತಿಳಿದು ಬರುತ್ತದೆ ಅದೇ ರೀತಿಯಾಗಿ ಮುಂದೆ ಹೋಗ್ತ ಹೋಗ್ತ ನಾನು ಇನ್ನೊಂದು ಸಾರಿ ಸಾರಿಗೆಯ ಸಾಧನವನ್ನು ಬಳಸಬಹುದು ಅಂತಂದರೆ ಅದು ಬಸ್ ಎಕ್ಸಾಂಪಲ್ ತಗೊಳ್ತೇನೆ ಯಾಕಂತಂದರೆ ಉದಾಹರಣೆಗಾಗಿ ಬಸ್ಸನ್ನು ತೆಗೆದ್ಕೊಂಡ್ರೆ ಅಲ್ಲಿರುವಂತಹ ಒಂದು ಗೌರ್ಮೆಂಟ್ ಇದು ಸಾರಿಗೆ ಆಗಿರುವಂಥ ಬಸ್ನಲ್ಲಿ ಚಲನೆ ಮುಂದೆ ಸಾಗ್ತಾ ಹೋಗ್ತ ಇರ್ಬೇಕಾದರೆ ಈ ಸಾರಿಗೆಯಲ್ಲಿ ಯಾವುದೇ ಆದಂಥ ತೊಂದರೆಗಳು ಕಂಡು ಬರುವುದಿಲ್ಲ ಅದೇ ರೀತಿಯಾಗಿ ಎಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ಕ್ರಮಗಳನ್ನು ಕೈಗೊಂಡಿರ್ತಾರೆ ಅದೇ ರೀತಿಯಾಗಿ ಅಲ್ಲಿ ಬೆಂಕಿ ಆಹುತಿ ಆದವು ಕೂಡ ಅದರಲ್ಲಿರುವಂತಹ ಬೆಂಕಿಯನ್ನು ಆರಿಸುವ ಉತ್ಪನ್ನವನ್ನು ಕೂಡ ಅಲ್ಲಿ ಸೇರಿಸಿರ್ತಾರೆ ಅದೇ ರೀತಿಯಾಗಿ ನಾವು ಏನೇ ಎಲ್ಲೇ ಹೋಗಬೇಕೆಂದರೂ ಕೂಡ ಸಹ ಅಲ್ಲಿಂದ ಅಲ್ಲಿಗೆ ಒಂದು ಸಮಯದ ಅಭಾವವಿಲ್ಲದೆ ನಾವು ಬಸ್ನಲ್ಲಿ ತೆರಳಬಹುದು ಅದೇ ರೀತಿಯಾಗಿ ನಾವು ತುಂಬಾ ಒಂದು ಬೇರೆ ಬೇರೆ ದೂರದ ಸ್ಥಳಗಳಿಗೆ ಹೋದಾಗ ಅಲ್ಲಿನ ಕೂಡ ಬಸ್ ಸಂಪರ್ಕನೆ ಇದ್ದೇ ಇರುತ್ತದೆ ಯಾಕಂದ್ರ್ ನಾವು ಹೆದ್ರುವಂಥ ಅವಶ್ಯಕತೆನೇ ಇರುವುದಿಲ್ಲ ಯಾಕಂತಂದರೆ ನಾವು ಎಲ್ಲೇ ಹೋದರೂ ಕೂಡ ಇಡೀ ಭಾರತದಲ್ಲಿ ಎಲ್ಲಿ ತಿರ್ಗಾಡಿದರೂ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಇದ್ದ ಒಂದು ಗವರ್ಮೆಂಟ್ನ ಬಸ್ಸಿನ ವ್ಯವಸ್ಥೆ ಇದ್ ಇದ್ದಾಗ ನಮಗೆ ತುಂಬಾ ಒಂದು ಸುಖಕರವಾದಂಥ ಒಂದು ಸಾರಿಗೆಯ ಅನುಭವವೂ ಕೂಡ ಸಿಗುತ್ತದೆ ಅದೇ ರೀತಿಯಾಗಿ ನಾವು ಸಾರಿಗೆಯಲ್ಲಿ ಮಾಡ್ತ ಮಾಡ್ತ ಮಾಡ್ತ ಬಸ್ನಲ್ಲಿ ಹೋಗ್ತ ತುಂಬ ಒಂದು ಪ್ರಕೃತಿಯನ್ನು ನಾವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಅನುಭವ ಮಾಡ್ಲಿಕ್ಕೂನು ಕೂಡ ಸಾಧ್ಯ ಅದೇ ರೀತಿಯಾಗಿ ಅದನ್ನು ಸಾರಿಗೆ ಮಾಡೋ ಟೈಮ್ನಲ್ಲಿ ಸಮಯದಲ್ಲಿ ನಾವು ಕೂತಂಥ ಜಾಗದಲ್ಲಿ ನಾವು ಹೋಗ್ಬೇಕಾದಾಗ ತುಂಬಾ ನಾವು ಓದೋದಕ್ಕೆ ಆಸಕ್ತಿ ಉಳ್ಳವರಾಗಿರ್ತೇವೆ ಅದನ್ನು ಒಂದು ಯಾವುದೇ ಒಂದು ಬುಕ್ಕನ್ನು ತೆಗೆದುಕೊಂಡು ಹೋದಾಗ ನಾವದನ್ನು ಯಾವ ರೀತಿ ನಾವು ಅದನ್ನು ಓದಿ ಯಾವ ರೀತಿ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ನಾವು ಸಾರಿಗೆ ಮಾಡುವ ಒಂದು ಸಾರಿಗೆ ಮಾಡುವುದು ಒಂದು ಬಸ್ನಲ್ಲಿ ಕುಳಿತಾಗ ಸೀಟ್ನಲ್ಲಿ ಕುಳಿತಾಗ ನಮಗೆ ಅದು ಅನುಭವಕ್ಕೆ ಬರುತ್ತದೆ ಯಾಕೆ ಅಂತಂದರೆ ತುಂಬಾ ಕಾಲ ಕಳೆಯುತ್ತಾ ಕಳೀತಾ ಕಳೀತಾ ಹೋದಾಗ ನಾವು ಒಂದು ಪುಸ್ತಕದ ಒಂದು ವಿಚಾರವನ್ನು ನಾವು ತಿಳ್ಕೊಳ್ತ ಹೋದಾಗ ಸಮಯದ ಅಭಾವ ಹೋಗೋದು ನಮಗೆ ಗೊತ್ತಾಗುವುದೇ ಇಲ್ಲ ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಕೆಲಸ ಯ ಎಲ್ಲಿಗೆ ಒಂದು ಸಾರಿಗೆಯನ್ನು ನಾವು ಸಂಪರ್ಕವನ್ನು ಹೋಗ್ಲೇಬೇಕು ಈಗ ಇಲ್ಲಿನ ಇಲ್ಲಿದ್ದಂಥ ಸ್ಥಳಗಳಿಗೆ ಇಲ್ಲಿಗೆ ಹೋಗ್ಲೇಬೇಕು ಅಂತ ಅಂದಾಗ ನಮಗೆ ನಮ್ಮ ಕೈಯಲ್ಲಿ ಸಾರಿಗೆ ವ್ಯವಸ್ಥೆ ಬಸ್ ಅಂತ ಹೇಳಿ ಇರುವುದಿಲ್ಲ ಬೈಕ್ ಅಂತ ಹೇಳಿ ಇರುವುದು ಬೇರೆ ಬೇರೆ ಗಾಡಿ ಅಂತ ಹೇಳು ಕೂಡ ಇರುವುದು ಈಗಿನ ಒಂದು ಮುಂದುವರಿದಂಥ ದಿನಮಾನಗಳಲ್ಲಿ ಈಗ ಎಲ್ಲರ ಕಣ್ಣು ಎಲ್ಲರ ಒಂದು ಚಿಂತನೆಯಿಂದ ಆಟೋಗಳು ಮೂಲಕ ನಾವು ತೆರಳಬೋದಾಗಿದೆ ಆಟೋಗಳನ್ನು ನಾವು ಬಾಡಿಗೆ ಮುಖಾಂತರ ನಾವು ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಹೋಗಿ ಅಲ್ಲಿ ನಾವು ತುಂಬಾ ಒಂದು ಎಕ್ಸ್ಪೀರಿಯೆನ್ಸನ್ನ ಪಡೆದ್ಕೊಳ್ತೇವೆ ಅದೇ ರೀತಿಯಾಗಿ ಸಹ ಒಂದು ಬಸ್ನಲ್ಲಿ ತೆರಳುವಾಗ ತುಂಬ ಖುಷಿಕರವಾದಂಥ ಸಂಗತಿ ಏನಂತಂದರೆ ಬೇರೆ ಬೇರೆಯವ್ರು ಕೂಡ ನಮಗೆ ಪರ್ಚಯ ಆಗ್ತಾರೆ ಅವರನ್ನು ಅವರೊಟ್ಟಿಗೆ ನಾವು ಮಾತನಾಡ್ತೇವೆ ಹೊಸ ಹೊಸ ಹೊಸ ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಹೊಸ ಹೊಸ ಜನರನ್ನು ಕೂಡ ನಾವು ಪರ್ಚಯ ಮಾಡಿಕೊಂಡು ಚರ್ಚೆ ಮಾಡ್ತ ಮಾಡ್ತ ಒಂದು ಹೊಸ ಜಗತ್ತನ್ನು ಕಂಡಂತೆ ಆಗುತ್ತದೆ ಅದೇ ರೀತಿಯಾಗಿ ಮನೆಯಲ್ಲೇ ಕೂತು ನಾವು ಹೊರ್ಗಡೆ ಸಾರಿಗೆ ವ್ಯವಸ್ಥೆಯನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ರೀತಿಯಾಗಿ ಹೊರ್ಗಡೆ ಬಂದು ನಾವು ಬಸ್ನ ಮುಖಾಂತರ ಬೈಕ್ನ ಮುಖಾಂತರ ಮುಂದೆ ಹೋದಾಗ ನಮಗೆ ಗೊತ್ತಾಗುವುದು ಯಾವ ರೀತಿ ಅಂತಂದರೆ ಬಸ್ಸು ಎಷ್ಟ್ರಮಟ್ಟಿಗೆ ನಮ್ಮ ಮೇಲೆ ಪರಿಣಾಮ ಬೀರಿದೆ ಅನ್ನೋದು ಕೂಡ ತುಂಬಾ ಗೊತ್ತಾಗುತ್ತೆ ಅಂದಾಗ ಮಾತ್ರ ನಾವು ಸಾರಿಗೆ ಮಾಡಿದ್ದು ಸಾಧ್ಯವಾಗುತ್ತದೆ ಅಂದರೆ ಯಾವ ರೀತಿ ನಾವು ತುಂಬಾ ಒಂದು ಎಫರ್ಟ್ ಹಾಕಿ ಸಾರಿಗೆ ಮುಖಾಂತರ ಚಲಿಸಿರ್ತೇವೋ ಅಲ್ಲಿ ನಮಗೆ ನಮಗೆ ತಿಳಿದುಕೊಳ್ಳುವುದು ಏನಂತಂದರೆ ನಾವು ಇಷ್ಟೆಲ್ಲ ಮುಂದುವರೀತಾ ಇದ್ದೇವಾ ಇಷ್ಟೆಲ್ಲ ಇದು ಮಾಡ್ತಾ ಇದೇವೆ ಅನ್ನೋದು ಕೂಡ ಇದು ಬರ್ತಿದೆ ಅದೇ ರೀತಿಯಾಗಿ ಬೈಕ್ನಲ್ಲಿ ಯಾವುದೇ ಯಾವುದಕ್ಕೆ ನನಗೆ ತುಂಬ ಇಷ್ಟ ಎಂತಂದರೆ ಸಾರಿಗೆ ಮಾಡಲಿಕ್ಕೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಪ್ರಯಾಣ ಮಾಡಲಿಕ್ಕೆ ಇಷ್ಟ ಅಂತಂದರೆ ನಮ್ಮ ಕೈಯಲ್ಲಿ ಕೂಡ ಬೈಕ್ ಇರುತ್ತೆ ನಮ್ಮ ನಮ್ಮ ಕೈಯಲ್ಲಿ ಕೂಡ ಹಣ ಇರುತ್ತೆ ನಾವು ಎಷ್ ಯಾವಾಗ ಬೇಕಾದರೂ ಕೂಡ ಸಮಯದ ಅಭಾವವಿಲ್ಲದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡಬಹುದು ಆದರೆ ಇಲ್ಲಿ ಈ ಒಂದು ಬಸ್ಸು ಅಥವಾ ಯಾವುದೇ ಒಂದು ಆಟೋ ನಮ್ಮ ಸಮಯಕ್ಕೆ ಅನುಗುಣವಾಗಿ ಇರುವುದಿಲ್ಲ ಒಂದು ಏನು ಅಂತಂದರೆ ಒಂದು ಘಟನೆ ನೆನ್ಪಾಗೋದು ಸಮಯಕ್ಕೆ ಅನುಗುಣವಾಗಿ ಬೈಕ್ ನನ್ನ ಹತ್ತಿರ ಇರುವುದರಿಂದ ತುಂಬಾ ಒಂದು ಸ್ಥಗಿತವಾದಂಥ ಒಂದು ಘಟನೆ ನೆನಪಾಗುತ್ತದೆ ಮಧ್ಯರಾತ್ರಿ ಎರಡುವರೆಗೆ ತುಂಬ ಹುಷಾರಿಲ್ಲದ ಕಾರಣ ನಮ್ಮ ಮನೆಯ ಹತ್ತಿರದವರಿಗೆ ಅವರ ಹತ್ತಿರ ಯಾವುದೇ ಕೂಡ ವಾಹನ ಇರುವು ಇದ್ದಿಲ್ಲ ಅದನ್ನು ನಾವು ರಾತ್ರಿ ರಾತ್ರಿ ಆಸ್ಪತ್ರೆಗೆ ತೆರಳ್ಬೇಕಾದರೆ ಯಾವುದೂ ಕೂಡ ವಾಹನ ಸಿಗುವುದಿಲ್ಲ ಅದೇ ರೀತಿಗೆ ಅವ್ರನ್ನ ನಾವು ನಮ್ಮ ವಾಹನದಲ್ಲಿ ಕರೆದುಕೊಂಡು ಹೋಗಿ ತುಂಬ ಸಹಾಯ ಮಾಡಿದ್ದು ಕೂಡ ನೆನಪಿರುತ್ತೆ ಆ ಸಹಾಯ ಇಂದಿಗೂ ನಮಗೆ ನೆನಪಿದ್ಯೋ ಇಲ್ಲವೋ ಗೊತ್ತಿಲ್ಲ ಅವ್ರಿಗೂ ಕೂಡ ತುಂಬಾ ನೆನಪಿದೆ ಯಾಕಂತಂದರೆ ಬೇರೊಬ್ಬರಿಗೆ ಸಹಾಯ ಮಾಡಿದಾಗ ಅವರು ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ ನಮ್ಕಿನ್ನ ಹೆಚ್ಚಿಗೆ ಯಾಕಂತಂದರೆ ನನಗೂ ಕೂಡ ಒಂದು ಬ ಬ ಒಟ್ರೆ ನಾವೊಂದು ಸಾರಿಗೆ ಪ್ರಯಾಣ ಮಾಡಬೇಕಾದಾಗ ಪೆಟ್ರೋಲ್ ಯಾವ ರೀತಿ ಬೇರೆಯವ್ರು ನನಗೆ ಪೆಟ್ರೋಲದ ಮೂಲಕ ಸಹಾಯ ಮಾಡುದು ಅದೇ ರೀತಿಯಾಗಿ ನಮಗೂ ಕೂಡ ಅದೇ ರೀತಿಯಾಗಿ ಸಹಾಯ ಆದಾಗ ನಾವು ಕೂಡ ಮರೆಯುವುದಿಲ್ಲ ಬೇರೆಯವರು ಕೂಡ ಮರೆಯೋದಿಲ್ಲ ಅಂತ ಅಂದು ತಿಳ್ಕೊಂಡೆ ಅದೇ ರೀತಿಯಾಗಿ ಐತಿಹಾಸಿಕ ಸ್ಥಳಗಳನ್ನು ನೋಡಲಿಕ್ಕೆ ಅಥವಾ ನಮ್ಮ ಒಂದು ಪರ್ಸ್ನಲ್ ಕೆಲಸವನ್ನ ಮುಗಿಸಿಕೊಳ್ಲಿಕ್ಕೆ ನನಗೆ ಬೈಕ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಈಗ ಗೌರ್ಮೆಂಟ್ ಬಸ್ ಅಥವಾ ಯಾವುದೇ ತುಂಬ ದೊಡ್ಡದಾದಂಥ ವಾಹನಗಳನ್ನು ತೆಗೆದುಕೊಂಡಲು ತೆಗೆದುಕೊಂಡು ಹೋಗಲು ನನ್ನ ಬಸ್ ನನ್ನ ಆಟೋ ಆಗುವುದಿಲ್ಲ ನನ್ನ ಬೈಕ್ ಬಿಟ್ಟು ಯಾವುದೇ ಒಂದು ವಸ್ತು ಕೂಡ ಬೇರೆ ರೀತಿಯಾಗಿ ನನಗೆ ಸಹಾಯವಾಗುವುದಿಲ್ಲ ಅದೇ ರೀತಿಯಾಗಿ ಬಸ್ ಅಂದ ಅಂದ ಅಂತ ಅಂದ ತಕ್ಷಣ ನನ್ನ ಪರ್ಸ್ನಲ್ ಕೆಲಸಕ್ಕೆ ಹೋಗಲಿಕ್ಕೆ ಅದು ದೊಡ್ಡ ಒಂದು ಸರ್ಫೇಸ್ ಎಲ್ಲ ಜಾಗ ಬೇಕಾಗುತ್ತೆ ನನ್ನ ಒಂದು ಬೈಕ್ ಅಂದ ತಕ್ಷಣ ನಾವು ಎಷ್ಟು ಜನ ಹೋಗ್ಲಿಕ್ಕೆ ಇಷ್ಟ ಪಡ್ತೆವೋ ಅಷ್ಟೇ ಜನ ಹೋಗಬಹುದು ಅದೇ ರೀತಿಯಾಗಿ ನಾವು ಮುಂದೆ ಸಾಗ್ತ ಸಾಗ್ತ ಜೀವನದಲ್ಲಿ ಕೂಡ ಸಮಯದ ಅಭಾವವನ್ನು ಇಟ್ಟುಕೊಂಡು ಎಲ್ಲಿ ಯಾವ ಕೆಲಸಕ್ಕೆ ಯಾವ ವಾಹನ ತುಂಬಾ ಉಪಯೋಗ ಆಗುತ್ತದೆ ಅನ್ನೋದು ತಲೇಲಿ ಇಟ್ಟುಕೊಂಡು ನಾವು ಮುಂದುವರಿಯಬೇಕಾಗುತ್ತೆ ಅದೇ ರೀತಿಯಾಗಿ ಯಾವ ಯಾವಾಗ ನಾವು ಒಂದು ಚಿಂತನೆ ಮಾಡ್ತ ನಮ್ಮ ಪ್ರಯಾಣ ಮಾಡಬೇಕಾದಾಗ ನಾವು ಏನೆಲ್ಲ ನಮ್ಮ ಜೀವನದಲ್ಲಿ ಆಗಿದೆ ಅದನ್ನೆಲ್ಲ ನೆನೆಸ್ಕೊಳ್ತ ನಾವು ಮುಂದೆ ನಡೀತಿವೋ ಅದೆಲ್ಲ ನಮಗೆ ಒಂದು ಸಲ ಮೆಲುಕು ಹಾಕ್ತ ಹೊಸ ವಿಷಯಗಳೊಂದಿಗೆ ಹೊಸ ಚಟುವಟಿಕೆಗಳೊಂದಿಗೆ ಹೊಸ ಜನರೊಂದಿಗೆ ಒಂದು ಹೊಸ ಜೀವನವೇ ಒಂದು ಪ್ರಾರಂಭ ಆದ ಹಾಗೆ ಕಾಣುತ್ತೆ ಯಾಕಂತಂದರೆ ತು ಈ ಒಂದು ದಿನಮಾನಗಳಲ್ಲಿ ಎಷ್ಟೋ ಒಂದು ನಾನು ಯ ಕೊನೆಯ ಹಂತದಲ್ಲಿ ನನಗೆ ತುಂಬಾ ಇಷ್ಟ ಆಗೋದಂತಂದರೆ ಎತ್ತಿನ ಗಾಡಿಯಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಈಗಿನ ಒಂದು ದಿನಮಾನಗಳಲ್ಲಿ ಸಮಯದ ಅಭಾವ ಇರುವುದಿಲ್ಲ ಅದನ್ನ ಉಳಿಸ್ಲಿಕ್ಕೆ ಹೋಗ್ತಾರೆ ಜನರು ಆ ಹೋಗ್ಲಿಕ್ಕೆ ಎಷ್ಟು ವಾಯುಮಾಲಿನ್ಯ ಆಗುತ್ತದೆ ಎಷ್ಟು ವಾಯು ಒಂದು ಗಾಳಿಗೆ ನಾವು ಎಫೆಕ್ಟನ್ನು ಮಾಡ್ತೇವೆ ಅನ್ನೋದು ಕೂಡ ಅದು ನಮ್ಮ ಮೇಲೆ ಪರಿಣಾಮ ಬೀರುವುದನ್ನು ಕೂಡ ಯಾವುದು ಕೂಡ ನಾವು ತಿಳ್ಕೊಳ್ಳೋದಿಲ್ಲ ಅದೇ ರೀತಿಯಾಗಿ ಎತ್ತಿನ ಗಾಡಿ ಯಾಕೆ ಅಂತಂದರೆ ಅಲ್ಲಿ ಯಾವುದೇ ಒಂದು ವಾಯುಮಾಲಿನ್ಯ ಆಗಿರಾಲಿ ಅಂಥ ಒಂದು ದುಃಸ್ಥಿತಿಗಳು ಸಂಭವವಾಗುವುದಿಲ್ಲ ಅದೇ ನಾವು ತುಂಬಾ ಒಂದು ಸಲಹೆ ಮತ್ತು ಮುನ್ನೆಚ್ಚರಿಕೆಗಳನ್ನು ಇಟ್ಟುಕೊಂಡು ಯಾವುದೇ ಒಂದು ಕೆಲಸ ಅಥವಾ ಪ್ರಯಾಣಕ್ಕೆ ಸಿದ್ಧರಾಗಿದ್ದೇವೆ ಅಂತ ಅಂದರೆ ಮುನ್ನೆಚ್ಚಿಕ ಕ್ರಮ ಅಥವಾ ಯಾವುದೇ ಎಲ್ಲ ಒಂದು ಕೆಲಸದ ಅಭಾವದಿಂದ ನಾವು ಮುನ್ನಡೀಲೇ ಬೇಕಾಗುತ್ತದೆ ನನಗೆ ತುಂಬ ನಾನು ಸಾಮಾನ್ಯವಾಗಿ ಬಳಸುವ ಸಾಧನ ಅಂತಂದರೆ ಎತ್ತಿನ ಗಾಡಿ ಅಂತಾನೆ ಹೇಳ್ತೇನೆ ಯಾಕಂದರೆ ನನ್ನದು ಅಲ್ಲ ಅಂತಂದರೆ ಬೇರೆಯವ್ರ್ದು ಇದ್ದರೆ ಅದನ್ನು ಬಾಡಿಗೆಗಳನ್ನು ತೆಗೆದುಕೊಂಡು ನನ್ನ ಹತ್ತಿರವಾದಂಥ ಸ್ಥಳಗಳಿಗೆ ನಾನು ಚಲಿಸಲು ಇಷ್ಟಪಡ್ತೇನೆ